ಹಲೋ ಆಟೋದವ್ರಾ ಹೌದು ಸರ್ ಆಟೋ ಬುಕ್ ಮಾಡಿದೆ ನಾವು ಎಷ್ಟೊತ್ತಿಗೆ ಬರ್ತೀರಾ ಸರ್ ನೀವು ಎಷ್ಟೊತ್ತಾಗುತ್ತೆ ಸರ್ ಇಲ್ಲಿ ಬರೋದಕ್ಕೆ ನಮ್ಮ ಮನೆ ಹತ್ರ ಬರೋದಕ್ಕೆ ನೀವು ಸರ್ ನಮಗೆ ತುಂಬ ಲೇಟಾಗುತ್ತೆ ನಮಗೆ ಮೆಜಸ್ಟಿಕ್ಗೆ ಟ್ರೈನ್ಗೆ ಹೋಗ್ಬೇಕು ತುಂಬ ಟ್ರಾಫಿಕ್ ಇರುತ್ತೆ ನನಗೆ ನೀವು ಎಷ್ಟೊತ್ತಿಗೆ ಬರ್ತೀರ ಹೇಳಿ ಇಲ್ಲಿಂದ ನಾವು ಅಲ್ಗೆ ಹೋಗ್ಬೇಕು ಅಂದರೆ ನಾವು ಅಲ್ಲಿಗೆ ತುಂಬ ಟ್ರಾಫಿಕ್ ಇರುತ್ತೆ ಯಾವ ರೂಟಲ್ಲಿ ಹೋಗಬೇಕು ಯಾವುದು ಹತ್ರದ ಪ್ಲೇಸ್ ಇರುತ್ತೆ ತುಂಬ ಜಾಮ್ ಇರುತ್ತೆ ತುಂಬ ಸಿಗ್ನಲ್ಸ್ ಇರುತ್ತೆ ಅದಕ್ಕೆ ಬೇಗ ಹೇಳಿ ಸರ್ ಯಾವ್ದು ನೀವೀಗ ನಮ್ಮ ತುಂಬಾ ಟ್ರೈನಿದೆಯಲ್ಲ ಆ ಟ್ರೈನ್ ಒಂಚೂರು ಲೇಟ್ ಆಯಿತು ಅಂದರೆ ನಮ್ಮ ಪುನಃ ನಾವು ಬುಕಿಂಗ್ ಆಗಿರೋ ಟ್ರೈನ್ ಬಿಟ್ಟರೆ ಬೇರೆ ಬು ಟ್ರೈನ್ ಸಿಗಲ್ಲ ನಮಗೆ ಪುನಃ ನಾವು ವಾಪಸ ಬರಬೇಕಾಗತ್ತೆ ನಮ್ಗೆ ಮಂಡೇ ಊರಲೆಲ್ಲ ಫೆಶ್ಟಿವಲ್ ಇದೆ ಎಲ್ಲರೂ ಹೋಗ್ತಾ ಇದ್ದಾರೆ ಅದಕ್ಕೆ ನೀವು ಬೇಗ ಬಂದರೆ ನಮ್ಗೆ ಬೇಗ ಕರ್ಕೊಂಡು ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡಿದ್ರೆ ಓಕೆ ನೀವು ಆದಷ್ಟು ಬೇಗ ಬನ್ನಿ ಸರ್ ಆದಷ್ಟು ಇಲ್ಲಿಂದ ಅಲ್ಲಿಗೆ ಅಮೌಂಟ್ ಎಷ್ಟು ತಗೊಳ್ತೀರಾ ಏನಾರು ಟ್ರಾಫಿಕ್ ಇದೆ ಅನ್ಬಿಟ್ಟು ಏನು ಜಾಸ್ತಿ ತಗೊಳ್ತೀರಾ ಇಲ್ಲ ಕಮ್ಮಿ ತಗೊಳ್ತೀರಾ ನೀವು ಸ್ವಲ್ಪ ಆದಷ್ಟು ಬೇಗ ಬನ್ನಿ ಸರ್ ಥ್ಯಾಂಕ್ಸ್